ನಾವು ಬಟ್ಟೆಗಳನ್ನು ವಿಧವಿಧ ರೀತಿಯಲ್ಲಿ ತೊಳೆಯಬೇಕಾಗುತ್ತದೆ ಏಕೆಂದರೆ ಒಂದು ಬಟ್ಟೆಯಲ್ಲಿ ಒಂದು ಬಟ್ಟೆ ಅತಿ ಹೆಚ್ಚಿನ ಒಂದು ಕ್ವಾಲಿಟಿಯನ್ನು ಹೊಂದಿರುತ್ತದೆ ಅದನ್ನು ನಾವು ಒಂದು ಬ್ರಶ್ ಮಾಡುವುದರಿಂದ ಯಾವುದೇ ತೆರನಾಗಿ ಒಂದು ಒಗೆಯುವುದರಿಂದ ಅದಕ್ಕೆ ಒಂದು ಬಟ್ಟೆ ಹಾಳಾಗುವುದಿಲ್ಲ ಎಂಬ ಗ್ಯಾರಂಟಿಯನ್ನು ನಾವು ಆ ಬಟ್ಟೆಯಲ್ಲಿ ಕಂಡಿರುತ್ತೇವೆ ಇನ್ನು ಕೆಲವೊಂದು ಬಟ್ಟೆಗಳನ್ನು ನಾವು ಒಂದು ನಿಧಾನವಾಗಿ ಸ್ವಲ್ಪ ಸಾಬೂನನ್ನು ಬಳಸಿ ಸ್ವಲ್ಪವೇ ಉಜ್ಜಿ ಅದನ್ನು ತೊಳೆಯುವಂತಹ ಬಟ್ಟೆಗಳು ಕೆಲವು ಇರುತ್ತದೆ ಹೀಗಿರುವುದರಿಂದ ನಾವು ಬಟ್ಟೆಗಳನ್ನು ವಿಧವಿಧ ರೀತಿಯಲ್ಲಿ ಒಗೆಯಬೇಕಾಗುತ್ತದೆ ಬಟ್ಟೆಗಳು ಬಟ್ಟೆಗಳು ಕೆಲವು ಬಣ್ಣ ಹೋಗುವಂತಹ ಬಟ್ಟೆಗಳಿರುತ್ತದೆ ಕೆಲವು ಬಣ್ಣಗಳು ಬಿಳಿ ಬಣ್ಣದ್ದಾಗಿರುತ್ತದೆ ಕೆಲವು ಕೆಲವು ಗಂಜಿ ಮಾತ್ರ ಬಳಸಿ ಬಟ್ಟೆಯನ್ನು ತೊಳೆಯಬೇಕಾಗುತ್ತದೆ ಆದ್ದರಿಂದ ನಾವು ಬಟ್ಟೆಗಳನ್ನು ಆಯಾ ಬಟ್ಟೆಗಳಿಗೆ ಅನುಸಾರವಾಗಿ ಬಟ್ಟೆ ತೊಳೆಯುವ ಒಂದು ಕ್ರಿಯೆಯನ್ನು ನಡೆಸುತ್ತೇವೆ ಬಟ್ಟೆಗಳನ್ನು ಒಣಗಿಸುವುದು ಒಣಗಿಸುವುದು ಒಂದು ವಿಧವಾದ ಒಂದು ಕ್ರಿಯೆ ಹೇಗೆ ಎಂದರೆ ಕೆಲವು ಬಟ್ಟೆಗಳನ್ನು ಬಿಸಿಲಿಗೆ ಬಿಸಿಲು ಅದಕ್ಕೆ ಬೀಳದಂತೆ ಒಣಗಿಸಬೇಕಾಗುತ್ತದೆ ಕೆಲವು ಬಟ್ಟೆಗಳಿಗೆ ಬಿಸಿಲು ಹೆಚ್ಚಿನ ಪ್ರಮಾಣದಲ್ಲಿ ಬೀಳಬೇಕಾಗುತ್ತದೆ ಆದ್ದರಿಂದ ಬಟ್ಟೆಗಳು ಕೆಲವು ಬಟ್ಟೆಗಳನ್ನು ಮಡಚಿ ಹಿಂಬದಿಯ ಹಿಂಬದಿಯಲ್ಲಿ ಒಣಗಿಸಬೇಕಾಗುತ್ತದೆ ಕೆಲವು ಬಟ್ಟೆಗಳು ದಪ್ಪವಾಗಿರುವುದರಿಂದ ಅದನ್ನು ಹೆಚ್ಚಿನ ಬಿಸಿಲು ಬೀಳುವಂತಹ ಜಾಗಗಳಿಗೆ ಹಾಕಿ ಒಣಗಿಸಬೇಕಾಗುತ್ತದೆ ಮತ್ತು ಅದೇ ರೀತಿಯಾಗಿ ನೀರನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸುವುದು ಎಲ್ಲ ತೆರನಾಗಿ ಒಳ್ಳೆಯ ಒಂದು ಕ್ರಿಯೆಯಾಗಿರುತ್ತದೆ ಏಕೆಂದರೆ ಈಗಿನ ಕಾಲದಲ್ಲಿ ಒಂದು ನೀರಿನ ಸಮಸ್ಯೆ ಬಾರದಂತೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ನೀರನ್ನು ನಾವು ಎಷ್ಟು ಕಡಿಮೆ ಬಳಸುತ್ತೇವೋ ಆದ್ದರಿಂದ ನಮಗೆ ಹೆಚ್ಚು ಉಪಯೋಗ ಆಗುತ್ತದೆ ನೀರು ಕಡಿಮೆ ಬಳಸುವುದರಿಂದ ಇನ್ನಿತರರಿಗೂ ಒಂದು ನೀರಿನ ಸೌಲಭ್ಯ ಸಿಗುತ್ತದೆ ನಮಗೂ ಒಳ್ಳೆಯದು ನೀರು ಒಳ್ಳೆಯ ಶುದ್ಧವಾದ ನೀರಿನಿಂದ ಕೆಲವು ಬಟ್ಟೆಗಳನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ಕೆಲವು ಬಟ್ಟೆಗಳನ್ನು ಒಂದು ನೀಲಿ ಬಣ್ಣದ ನೀರನ್ನು ಮಾಡಿಕೊಂಡು ಅದರಲ್ಲಿ ಕೆಲವು ಬಟ್ಟೆಗಳನ್ನು ಹಾಕಿ ಅದನ್ನು ಹಿಂಡಿ ತೊಳೆಯುವ ಒಂದು ಕ್ರಿಯೆಯೂ ನಡೆಯುತ್ತದೆ ಇದರಿಂದ ನಾವು ನೀರನ್ನು ಕಳಿಮೆ ಕಡಿಮೆ ಬಳಸಿ ಆ ಬಟ್ಟೆಯ ಒಂದು ಕ್ವಾಲಿಟಿ ಇದನ್ನು ನೋಡಿ ನಾವು ಬಟ್ಟೆಯನ್ನು ಒಗೆಯಬೇಕಾಗುತ್ತದೆ ಬಟ್ಟೆಯನ್ನು ಒಣಗಿಸುವುದೂ ಒಂದು ಕ್ರಿಯೆಯಾಗಿರುತ್ತದೆ ನೀರನ್ನು ಕಡಿಮೆ ಬಳಸುವುದೂ ಒಂದು ಕ್ರಿಯೆಯಾಗಿರುತ್ತದೆ